ನಮ್ಮ ಪ್ರದೇಶದ ಜನಗಳು ಹೆಚ್ಚಾಗಿ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಲಿಕ್ಕೆ ಇಷ್ಟ ಪಡ್ತಾರೆ ಅದರಲ್ಲು ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಅಂತೂ ಮುಳ್ಳಯ್ಯನಗಿರಿ ಫೇಮಸ್ಸು ನೀವೆಲ್ಲ ಕೇಳಿರ್ತೀರಿ ಮುಳ್ಳಯ್ಯನಗಿರಿಗೆ ಹೋಗ್ಲಿಕ್ಕೆ ಒಂದು ತುಂಬನೇ ಖುಷಿ ಪಡ್ತಾರೆ ಅದೊಂಥರ ಟ್ರಕ್ಕಿಂಗ್ ಟೈಪಲ್ಲೆ ಇರುತ್ತೆ ತುಂಬ ಜನ ಇಷ್ಟ ಪಟ್ಟು ಅಲ್ಲಿಗೆ ಹೋಗ್ತಾರೆ ನಮ್ಮ ಊರಿಂದ ಅಂತಲ್ಲ ಬೇರೆ ಬೇರೆ ಕಡೆಯಿಂದಲೂ ತುಂಬ ಜನ ಈ ಕ ಈವನ್ನು ಬೆಂಗಳೂರು ಮೈಸೂರು ಆಮೇಲೆ ತಮಿಳ್ನಾಡು ಕೇರಳ ಆ ಕಡೆಯಿಂದ ಜನಗಳೆಲ್ಲ ತುಂಬನೇ ಇಲ್ಲಿಗೆ ಪ್ರವಾಸಕ್ಕಾಗಿ ಬರ್ತಾ ಇರ್ತಾರೆ ಇಲ್ಲಿ ಸಾಟರ್ಡೆ ಸಂಡೇ ಬಂತು ಅಂದರೆ ಮುಗಿತು ಬಿಡಿ ಚಿಕ್ಕಮಗಳೂರು ಫುಲ್ಲು ಜನ ಜಂಗುಳಿ ಆಗಿರುತ್ತೆ ಈ ಚಿಕ್ಕಮಗಳೂರು ದಲ್ಲಿ ತುಂಬ ಪ್ರೇಕ್ಷಣೀಯ ಸ್ಥಳಗಳಿವೆ ಅದರಲ್ಲಿ ಮೋಸ್ಟ್ ಆಫ್ ಎಲ್ಲರೂ ಮುಳ್ಳಯ್ಯನಗಿರಿನ ಆಯ್ಕೆ ಮಾಡ್ಕೊಳ್ತಾರೆ ಮುಳ್ಳಯ್ಯನಗಿರಿ ತುಂಬನೇ ಫೇಮಸ್ ಆದಂಥ ಅಂದರೆ ಶುದ್ಧವಾಂತ ಶುದ್ಧವಾದ ಆಮ್ಲಜನಕ ಸಿಗುವಂಥ ಒಂದು ಏರಿಯಾ ಅಂತೆಯೇ ಹೇಳಬೌದು ಇಲ್ಲಿ ತುಂಬ ಚೆನ್ನಾಗಿ ಅಂದರೆ ಆದಷ್ಟು ಬೆಳಿಗ್ಗಿನ ಹೊತ್ತಲ್ಲಿ ಹೋದರೆ ತುಂಬ ಚೆನ್ನಾಗಿ ಇರುತ್ತೆ ಅಲ್ಲಿ ಏನು ಒಂದು ಏನು ಹೇಳ್ಬೌದು ಆ ಮೋಡಗಳು ಬೆಟ್ಟ ಗುಡ್ಡ ಇದನ್ನೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿ ಇರುತ್ತೆ ನಾವೂ ಸಹ ಹೋಗ್ತಾ ಇರ್ತೀವಿ ನಮ್ಮ ಫ್ಯಾಮಿಲಿ ಜೊತೆ ಮಕ್ಳ ಜೊತೆ ಫ್ರೆಂಡ್ ಜೊತೆಗೆಲ್ಲ ಆವಾಗಾವಾಗ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇರ್ತೀವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬರ್ತೀವಿ ಅಲ್ಲಿ ಆ ಪ್ರದೇಶದಲ್ಲಿ ಗುಡ್ಡ ಹತ್ತೋದೇ ಒಂದು ಖುಷಿ ಅನಿಸುತ್ತೆ ಅಲ್ಲಿಗೆ ತುಂಬ ಇಷ್ಟಪಟ್ಟು ಎಲ್ಲರೂ ಹೋಗುವಂಥದ್ದು ಅಂದರೆ ಮುಳ್ಳಯ್ಯನಗಿರಿ ಅದುಬಿಟ್ರೆ ಸೀತಾಳಯ್ಯನ ಗಿರಿ ಆಮೇಲೆ ಕೆಮ್ಮಣ್ಣುಗುಂಡಿ ಹೋಗ್ತಾರೆ ಹೀಗೆ ನಾನಾ ಪ್ರದೇಶಗಳಿಗೆ ಇಷ್ಟ ಪಟ್ಟು ಎಲ್ಲರೂ ಅಂದರೆ ಈಗ ರಜಾ ದಿನಗಳು ಬಂತು ಅಂದರೆ ವರ್ಕ್ ಮಾಡಿ ಮಾಡಿ ಅವರಿಗೂ ಆಫೀಸ್ಸು ಮನೆ ಬರಿ ಅದೇ ಜಂಜಾಟದಲ್ಲಿ ಇರ್ತಾರೆ ಮತ್ತೆ ರಿಲ್ಯಾಕ್ಸ್ ಸಿಗಲಿ ಅನ್ನೋ ಸಲುವಾಗಿ ಈ ಸಾಟರ್ಡೆ ಸಂಡೆ ಬಂತು ಅಂತಕ್ಷಣ ಈಗ ಹಾಲಿಡೇಸ್ ಎಲ್ಲ ಸಿಕ್ಕಾಗೆಲ್ಲವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರು ತುಂಬ ಚನ್ನಾಗಿ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಸಹ ಹೋಗ್ತಾ ಇರ್ತೀವಿ ತುಂಬ ಚೆನ್ನಾಗಿ ಇರುತ್ತೆ ಟ್ರಕ್ಕಿಂಗ್ ಹೋಗೋದು ರೀತಿಯಲ್ಲಿ ಖುಷಿ ಕೊಡುತ್ತೆ ಮನಸಿಗೆ ಏನೋ ಮಕ್ಳಿಗೂ ಜೊತೆ ಹೋಗೋದ್ರಿಂದ ನಮಗೂ ಏನೋ ಒಂದು ಅದು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದ್ರಿಂದ ಮಕ್ಳ ಜೊತೆ ಅದ್ರ ಬಗ್ಗೆ ವಿಷಯಗಳನ್ನು ಹಂಚಿಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿದೆ ಹೆಚ್ಚಾಗಿ ಎಲ್ಲರೂ ಚಿಕ್ಕಮಗಳೂರು ಸೈಡ್ ಬರಲಿಕ್ಕೆಯೇ ಇಷ್ಟ ಪಡ್ತಾರೆ ಇಲ್ಲಿಯ ವಾತಾವರಣ ಆಗಿರಬೌದು ಇಲ್ಲಿನ ಫುಡ್ ಆಗಿರಬೌದು ಇಲ್ಲಿಯ ಜನಗಳಾಗಿರಬೌದು ತುಂಬಾ ಚೆನ್ನಾಗಿ ಇದು ಮಾಡ್ತಾರೇನೋ ಸಲುವಾಗಿ ಎಲ್ರೂನು ಆಲ್ಮೋಸ್ಟ್ ಚಿಕ್ಕಮಗಳೂರನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿಯ ಶುದ್ಧವಾದಂಥ ಮತ್ತು ಗಾಳಿಯನ್ನು ಇದುಮಾಡಲಿಕ್ಕೆ ತುಂಬ ಜನ ಇಷ್ಟ ಪಟ್ಟುಬರ್ತಾರೆ ಇಲ್ಲಿ ನೈಸರ್ಗಿಕವಾಗಿ ಸಿಗುವಂಥದ್ದು ಆಗಿರಬೌದು ಇಲ್ಲಿ ಅನೇಕ ರೀತಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲಿಕ್ಕೆ ಚಿಕ್ಕಮಗಳೂರಿಗೆ ಆದಷ್ಟು ಜನಗಳು ಇಲ್ಲಿಗೆ ಪ್ರವಾಸಕ್ಕೋಸ್ಕರವೇ ಬರ್ತಾರೆ ನಮ್ಮ ಸುತ್ತಮುತ್ಲು ಇರುವಂಥ ಏರಿಯಾಗಳಲ್ಲಿ ಇರೋರು ಆಲ್ಮೋಸ್ಟ್ ಎಲ್ಲರೂ ಬೇರೆ ಊರುಗಳಿಗೆ ಎಲ್ಲಿಗೆ ಹೋದರೂ ನಮ್ಮ ಊರೇ ಚೆಂದ ಅನ್ನೋ ರೀತಿಯಲ್ಲಿ ಅಂದರೆ ಇಲ್ಲಿಯ ವಾತಾವರಣ ಅಷ್ಟು ಅಡ್ಜಸ್ಟ್ ಆಗಿ ಹೋಗಿರೋದ್ರಿಂದ ಬೇರೆ ಕಡೆ ಹೋದರೆ ಅಲ್ಲಿಯ ತಾಪಮಾನವನ್ನು ತಡ್ಕೊಳ್ಳೋಕ್ಕೆ ಆಗದೆಯೇ ಅವರು ನಮ್ಮ ಊರು ನಮಗೆ ಚೆಂದ ಅನ್ನೋ ರೀತಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಇರುವಂಥರು ಎಲ್ಲರೂ ನಮ್ಮ ಇಲ್ಲಿಯ ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿರೋ ಅಂತಹ ಪ್ರೇಕ್ಷಣ ಸ್ಥಳಗಳನ್ನೇ ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ತಾರೆ ಇಲ್ಲಿಯ ಎಲ್ಲ ಸ್ಥಳಗಳನ್ನು ಅಷ್ಟೇ ಎಂಜಾಯ್ಗೆ ಅಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಆಗಿರಬಹುದು ಅವರದ್ದು ಏನೇ ಒಂದು ಒತ್ತಡ ಇದ್ರು ಅದನ್ನೆಲ್ಲ ಇಲ್ಲಿ ಬಂದು ಅವರು ರಿಲೀಫ್ ಮಾಡ್ಕೊಳ್ತಾರೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಬಂದಂಥ ಎಲ್ಲ ಪ್ರವಾಸಿಗರು ಇಲ್ಲಿ ತುಂಬಾ ಚೆನ್ನಾಗಿದೆ ಪ್ರೇಕ್ಷಣೀಯ ಸ್ಥಳಗಳುಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ